ಕನ್ನಡ ಭಾಷೆಯು ಕಾಲಕ್ರಮೇಣ ಒಂದಿಷ್ಟು ಕ್ಷೇತ್ರಗಳಲ್ಲಿ ಅಂದರೆ ಬೇರೆ ಬೇರೆ ರೀತಿಯ ಕ್ಷೇತ್ರಗಳಲ್ಲಿ ಕನ್ನಡ ಭಾಷೆಯು ಹೆಚ್ಚು ಅಭಿವೃದ್ಧಿ ಆಗುತ್ತಿದೆ ಮತ್ತು ಕನ್ನಡ ಭಾಷೆಯ ಅಭಿವೃದ್ದಿಗಾಗಿ ಕನ್ನಡ ಪರ ಸಂಘಟನೆಗಳು ಮತ್ತು ಕನ್ನಡ ಪರ ಒಂದಿಷ್ಟು ಪ ಸಂಘಗಳು ಹೆಚ್ಚಾಗಿ ಒತ್ತು ನೀಡುತ್ತಿವೆ ಏಕೆಂದರೆ ಅಂದು ನನಗೆ ತಿಳಿದ ಹಾಗೆ ನಾನು ಗಮನಿಸಿದ ಬದಲಾವಣೆಗಳೆಂದರೆ ಕನ್ನಡ ಭಾಷೆಗಾಗಿ ಕನ್ನಡ ಸಾಹಿತ್ಯ ಸಮ್ಮೇಳನಗಳನ್ನು ಆಚರಿಸುವುದು ಮತ್ತು ಕನ್ನಡ ಸಾಹಿತ್ಯಗಳ ಬಗ್ಗೆ ಒಂದಿಷ್ಟು ಸಂಘಟನೆಗಳನ್ನು ರಚಿಸಿ ಅವುಗಳ ಮುಖಾಂತರ ಕನ್ನಡ ನಾಡಿನ ಜನರಿಗೆ ಕನ್ನಡದ ಬಗ್ಗೆ ಒಂದು ಮಾಹಿತಿ ನೀಡುವುದು ಮತ್ತು ಕನ್ನಡದ ಮಹತ್ವ ಅದರ ಬಳಕೆ ಮತ್ತು ಅದರ ವಿಸ್ತಾರ ಯಾವ ರೀತಿ ಇದೆ ಎಂಬುದನ್ನು ತಿಳಿಸಿ ಕೊಡುವುದು ಒಂದು ಈ ಕಾರ್ಯವನ್ನು ಈ ಕನ್ನಡ ಪರ ಸಂಘಟನೆಗಳು ಹೆಚ್ಚಾಗಿ ಮಾಡುತ್ತಿವೆ ಮತ್ಉ ಕನ್ನಡ ಭಾಷೆಯು ಕಾಲ ಕ್ರಮೇಣ ಒಂದು ಪುಸ್ತಕಗಳ ಮುಖಾಂತರ ಮತ್ತು ಈ ಅಂತರ್ಜಾಲಗಳ ಮುಖಾಂತರ ಅಂದರೆ ಅಂತರ್ಜಾಲದ ಮುಖಾಂತರ ಪುಸ್ತಕಗಳ ಬಗ್ಗೆ ಮಾಹಿತಿ ನೀಡುವುದು ಮತ್ತು ಕನ್ನಡದ ಒಂದು ಕನ್ನಡದ ಒಂದು ಆಸ್ತಿ ಎಂದು ತಿಳಿದುಕೊಂಡು ಈ ಬೇರೆ ಬೇರೆ ಎಲ್ಲ ರೀತಿಯ ಜನರಿಗೆ ಅಂದರೆ ಕನ್ನಡವನ್ನು ಬಳಸದೇ ಇರುವ ಕನ್ನಡಿಗರು ನಮ್ಮಲ್ಲಿ ಈಗಲೂ ಕೂಡ ಇದ್ದಾರೆ ಅಂತಹ ಜನರಿಗೆ ಈ ಈ ಅಂತರ್ಜಾಲ ಅಂದರೆ ಮೊಬೈಲ್ಗಳ ಮುಖಾಂತರ ಅವರಿಗೆ ಕನ್ನಡದ ಮಹತ್ವ ಮತ್ತು ಅದರ ಒಂದು ಇತಿಹಾಸದ ಬಗ್ಗೆ ಅವರಿಗೆ ತಿಳಿಸಿಕೊಡುವುದು ಒಂದು ಕೆಲಸವನ್ನು ಈಗಲೂ ಕೂಡ ಮಾಡುತ್ತಿದ್ದಾರೆ ಮತ್ತು ಈ ಕನ್ನಡದ ಒಂದು ಅಭಿವೃದ್ದಿಗಾಗಿ ಪುಸ್ತಕಗಳ ಮುಖಾಂತರ ಅಂದರೆ ಪುಸ್ತಕಗಳಲ್ಲಿ ಕತೆ ಕಾದಂಬರಿಗಳನ್ನು ಮಾಡುವುದು ಅಂದರೆ ಕತೆ ಕಾದಂಬರಿಗಳನ್ನು ರಚಿಸಿ ಅವುಗಳ ಮುಖಾಂತರ ಅಂದರೆ ಪುಸ್ತಕಗಳ ಮುಖಾಂತರ ಜನರಿಗೆ ತಲುಪಿಸುವುದು ಅಂದರೆ ಕನ್ನಡದ ಮಹತ್ವ ಏನು ಅದರ ಒಂದು ವೈಶಿಷ್ಟ್ಯತೆ ಏನು ಈ ರೀತಿಯ ಒಂದಿಷ್ಟು ಕೆಲವು ವಿಷಯಗಳನ್ನು ಪುಸ್ತಕಗಳ ಮುಖಾಂತರ ತಿಳಿಸು ತಿಳಿಸಿಕೊಡಲಾಗುತ್ತದೆ ಹಾಗೆಯೇ ಒಂದು ಕನ್ನಡ ಭಾಷೆಯು ಅತಿ ಹಿಂದಿನಿಂದಲು ಅಂದರೆ ಈ ಓ ಒಂದು ಒಂದು ದೊಡ್ಡ ಇತಿಹಾಸವನ್ನು ಹೊಂದಿರುವ ಒಂದು ಭಾಷೆಯಾಗಿದೆ ಬೇರೆ ಬೇರೆ ರಾಜ್ಯದಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಒಂದು ಬೇರೆ ಬೇರೆಯಲ್ಲಿ ಇರುವ ಒಂದು ಪ್ರದೇಶಗಳಲ್ಲಿ ಇರುವ ಜನರು ಕೂಡ ಕನ್ನಡ ಭಾಷೆಯ ಬಗ್ಗೆ ಒಂದು ಅರಿವುಗಳನ್ನು ಮೂಡಿಸಿಕೊಂಡು ಬೇ ಅವರು ಒಂದು ವಾಸಿಸುವ ಸ್ಥಳದಲ್ಲಿ ಅವರು ಒಂದು ಇರುವ ಒಂದು ಪ್ರದೇಶದಲ್ಲಿ ಕನ್ನಡದ ಒಂದು ಉಳಿವಿಗಾಗಿ ಅವರು ಒಳ್ಳೆಯ ರೀತಿಯ ಕೆಲಸವನ್ನು ಮಾಡುತ್ತಿದ್ದಾರೆ ಅಂದರೆ ಕನ್ನಡವನ್ನು ಹೆಚ್ಚಾಗಿ ಬಳಸಿಕೊಂಡು ಕನ್ನಡದ ಒಂದು ಭಾಷೆಯನ್ನು ಯಾವ ರೀತಿ ನಮ್ಮ ಜನರಿಗೆ ತಲುಪಿಸುವುದು ಇಂತಹ ರೀತಿಯ ಒಂದಿಷ್ಟು ಕೆಲಸಗಳನ್ನು ಈಗಲೂ ಕೂಡ ಅವರು ಉಳಿಸಿಕೊಂಡು ಬರುತ್ತಿದ್ದಾರೆ ಹಾಗೆಯೇ ಕನ್ನಡ ಭಾಷೆಗೆ ನಾವು ಹೆಚ್ಚಾಗಿ ಒತ್ತು ನೀಡಬೇಕು ಯಾಕಂದರೆ ಇದು ನಮ್ಮ ಒಂದು ಕರ್ನಾಟಕದ ಒಂದು ಮಾತೃ ಭಾಷೆಯಾಗಿರುವುದರಿಂದ ನಾವು ಒಂದು ಇದನ್ನು ಬಳಸಿಕೊಂಡು ಇದನ್ನು ಉಳಿಸಿಕೊಂಡು ಹೋಗುವುದು ನಮ್ಮ ಕರ್ನಾಟಕದ ಜನತೆಯ ಒಂದು ಒಳ್ಳೆ ಪ್ರಮುಖ ಕರ್ತವ್ಯವಾಗಿದೆ ಎಂದು ಹೇಳಬೌದು